ಪ್ರಸ್ತುತ ಸಂದರ್ಭದಲ್ಲಿ ಹೆಚ್ಚಿನ ಜನರನ್ನು ತಲುಪುವ ಮತ್ತು ಜಾಹೀರಾತಿನ ಮಾರ್ಗಗಳು ಯಾವುದೆಂದರೆ ಮೊಬೈಲ್ ಟಿ ವಿ ಮತ್ತು ವಾಹನ ಅಡ್ವರ್ಟೈಸ್ಮೆಂಟ್ ಇವು ಜನರನ್ನು ತಲುಪುವ ಜಾಹೀರಾತಿನ ಮಾರ್ಗಗಳು ನಮ್ಮ ಮೇಲೆ ಪ್ರಭಾವ ಬೀರಿರುವ ಮತ್ತು ತುಂಬ ಸೃಜನಶೀಲವಾದಂತಹ ಒಂದು ಜಾಹೀರಾತಿನ ಬಗ್ಗೆ ಮಾತನಾಡಬಹುದೇ ಹೌದು ಮಣಿಪುರಮ್ ಎಂಬುವುದು ತುಂಬ ಪ್ರಭಾವ ಬೀರಿರುವ ಜಾಹೀರಾತಾಗಿದೆ ಏಕೆಂದರೆ ಎಲ್ಲ ಕಡೆ ಅದನ್ನು ಜಾಹೀರಾತು ಮಾಡು ಮಾಡುತ್ತಾಯಿರುತ್ತಾರೆ ಕಷ್ಟ ಎನ್ನುದು ಎಲ್ಲರಿಗೂ ಬಂದೇ ಬರುತ್ತದೆ ಅದರಿಂದ ಮಣಿಪುರಮ್ ಅಲ್ಲಿ ಗೋಲ್ಡು ಸಾಲ ಸಿಗುತ್ತೆ ಚಿನ್ನದ ಸಾಲ ಸಿಗುತ್ತೆ ಅಂತ ಹೇಳಿ ತುಂಬ ಕಡೆ ಜಾಹೀರಾತು ನೀಡುತ್ತಾಯಿರ್ತರೆ ಅದು ತುಂಬ ಸೃಜನಶೀಲವಾಗಿರುವಂತಹ ಜಾಹೀರಾತು ಅಂತ ನನಗೆ ಅನಿಸುತ್ತೆ ಪ್ರಸ್ತುತ ಸಂದರ್ಭದಲ್ಲಿ ಹೆಚ್ಚಿನ ಜನರನ್ನು ತಲುಪುವ ಜಾಹೀರಾತು ಎಂದರೆ ಮಣಿಪುರಮ್ ಗೋಲ್ಡ್ ಲೋನ್